ಅಂಚೆ ಚೀಟಿ ನಾಣ್ಯ ಕಲ್ಲುಗಳನ್ನು ಸಂಗ್ರಹಿಸುವ ಶೈಕ್ಷಣಿಕ ಮೌಲ್ಯಗಳು ಅದರಿಂದ ನೀವೇನು ಕಲ್ತಿದ್ದೀರಿ ಅಂದರೆ ಶೈಕ್ಷಣಿಕ ಮೌಲ್ಯ ಅಂತಂತ ಬಂದರೆ ಅಂಚೆಚೀಟಿಗಳು ಸಂಗ್ರಹಿಸೋದ್ರಿಂದ ಒಂಥರ ಮೆಮೊರೀಸ್ ಅವರೂ ಭಾವೆನೆಗಳನ್ನ ಒಬ್ರ ಭಾವೆನೆಗಳನ್ನ ಸಂಗ್ರಹಿಸಿದಂಗಾಗುತ್ತೆ ಅದು ಯಾರೇ ಆಗಿರಲಿ ತಂದೆ ತಾಯಿಗಿರಲಿ ಅಣ್ಣ ಆಗಿರಲಿ ತಮ್ಮ ಆಗಿರಲಿ ಅತ್ತೆ ಆಗಿರಲಿ ಯಾರೇ ಆಗಿರಲಿ ಅವರು ಕಳಿಸ್ದಂತ ಅಂಚೆ ಚೀಟಿಗಳನ್ನ ನಾವು ಸಂಗ್ರಹಿಸಿಟ್ಟುಕೊಂಡಾಗ ಯಾವುದೋ ಒಂಥರ ಕೋಪದಲ್ಲಿದಾಗ ಅದನ್ನು ಓದಿ ಒಂಥರ ಅಂದರೆ ಅವ್ರ ಮೇಲೆ ಕೋಪ ಬಂದಾಗ ಅವ್ರು ಕಳಿಸಿರೋ ಅಂಚೆ ಚೀಟಿ ಅವ್ರು ಪ್ರೀತಿಯ ಏನಿರುತ್ತೆ ಚ್ ಅಂಚೆಚೀಟಿಗಳನ್ನ ಒಂದು ಓದಿದಾಗ ನಮ್ಗೊಂದು ಕ್ಲ್ಯಾರಿಟಿ ಸಿಗುತ್ತೆ ಈಸ್ ದಿಸ್ ಅಂದರೆ ಅದು ನೆಸ್ಸರಿ ಇದೆಯಾ ನಾವು ಕೋಪ ಅವ್ರ ಮೇಲೆ ಮಾಡ್ಕೊಳ್ಳೋದು ಅಂತ ಹಾಗಾಗಿ ಅಂಚೆಚೀಟಿಗಳ ತುಂಬ ಬಹುಮುಖ್ಯ ಅಂಥೇಳ್ತೀನಿ ಮತ್ತೆ ನಾಣ್ಯ ಕಲ್ಲುಗಳು ಅಂತ ಬಂತೆಂದ್ರೆ ನಾಣ್ಯಗಳೂ ಈಗ ದಿನ್ದಿಂದ ಚೆ ಅಂದರೆ ಈಗ ಸುಮಾರು ಒಂದು ಐವತ್ತು ವರ್ಷಗಳಿಂದ ತುಂಬ ಚೇಂಜಸ್ ಆಗ್ತಾಯಿದೆ ನಾಣ್ಯಗಳಾಗೂ ಅಷ್ಟೆ ಎಂಟಾಣಿ ಇತ್ತು ಆಗ ನಾವು ಸಣ್ಣವರಿದ್ದಾಗ ಹೋಗಿ ವ್ಯಾಲ್ಯೂ ಹೋಯ್ತದಕ್ಕೆ ಅದಕ್ಕಿನ್ನು ಮುಂಚೆ ಹತ್ತು ಪೈಸ ಆ ಥರ ಎಲ್ಲ ಇತ್ತು ಅದ್ರ ವ್ಯಾಲ್ಯೂ ಓ ಹೋಗಿದೆ